ಪ್ರವಾಸಿಗರಿಗೆ ಚಿತ್ರದುರ್ಗ ಕೋಟೆ ನೋಡೋದಕ್ಕೆ ಲಭ್ಯವಿರುವ

ಅಥವಾ ಅಲ್ಲಿಯೇ ಜನರು ಹೆಚ್ಚ್ ಬಳಸುವ ಸೌಲಭ್ಯಗಳು ಯಾವುವು ಎಂದರೆ ಆಟೋ ರಿಕ್ಷಾ ಸಿಟಿ ಬಸ್ಸು ಬಸ್ಸಸ್ಸು ವೋಲೊ ಕಾರು ದ್ವಿಚಕ್ರ ವಾಹನಗಳು ಇವ್ಕೆಲ್ಲ ಜನರಿಗೆ ಕೈಗೆಟುಕುವಂತೆ ಸಿಕ್ತವೆ ಜೊತ್ತು ಜೊತೆಗೆ ಇವೆಲ್ಲ ಓಡಿಸುವಂಥ ಡ್ರೈವರ್ಗಳು ಭಾಳ ನಂಬಲರು ನಂಬಲು ಅರ್ಹವ ಅರ್ಹರಿದ್ದಾರೆ ಅದಕ್ಕೆ ಸಾರಬ ರಾಜ್ಯದ ಸಾರಿಗೆ ಬಸ್ಸುಗಳು ಟ್ಯಾಕ್ಸಿಗಳು ಆಟೋ ರಿಕ್ಷಗಳು ಸಾಂಪ್ರದಾಯಿಕ ವಾಹನಗಳು ಇಲ್ಲೆಲ್ಲ ಲಭ್ಯವಿವೆ ಕೋಟೆ ನೋಡೋಕ್ಕೆ ಕೋಟೆಯಲ್ಲಿ ಕೋಟೆಯ ಸುತ್ತಮುತ್ತ ಅಥವಾ ಕೋಟೆಯನ್ನು ನೋಡೋದಕ್ಕೆ ಯಾವುದೇ ಚಿತ್ರದುರ್ಗದಿಂದ ಭಾಗದಿಂದ ಹೋಗೋದಕ್ಕೆ ಎಲ್ಲ ಉತ್ತಮವಾದ ವಾಹನ ಸೌಲಭ್ಯಗಳ್ ದೊರಕುತ್ತವೆ